ಅಡುಗೆ ಮಾಡುವಾಗ ನಾವು ಮುಖ್ಯವಾಗಿ ಗ್ಯಾಸ್ ಸಿಲಿಂಡರ್ನ ಪರಿಶೀಲಿಸಬೇಕು ಮಲಗ್ವಾಗ ಮುಂಚೆನೇ ಗ್ಯಾಸ್ ಸಿಲಿಂಡರ್ನ ಆಫ್ ಮಾಡು ಮಲಗ್ಬೇಕು ಆಮೇಲೆ ಗ್ಯಾಸ್ ಸಿಲಿಂಡ್ರು ಜಾಗದಲ್ಲಿ ಸ್ವಲ್ಪ ಗಾಳಿ ಆಡೋಕೆ ಜಾಗನ ಬಿಡಬೇಕು ತುಂಬ ಕ್ಲೋಸಾಗಿ ಇಡಬಾರ್ದು ಯಾಕೆಂದ್ರೆ ಗ್ಯಾಸಲ್ಲಿ ಲೀಕೇಜ ಸ್ಮೆಲ್ಗಳು ಬರಬಾರ್ದು ಗ್ಯಾಸ್ದು ಸ್ಮೆಲ್ ಬರಬಾರ್ದು ಅದಕ್ಕೋಸ್ಕರ ಅದಕ್ಕೆ ಸ್ವಲ್ಪ ಗಾಳಿ ಹೋಗೋ ಜಾಗಕ್ಕೆ ಗ್ಯಾಸ್ ಮಡಗೋ ಜಾಗನ ಕ್ಲೀನಾಗಿರಬೇಕು ಮತ್ತೆ ಆಫ್ ಮಲಗುವ ಟೈಮಲ್ಲಿ ಗ್ಯಾಸ್ನ ಕಡ್ಡಾಯವಾಗಿ ಆಫ್ ಮಾಡಿ ಮಡ ಮಲಗಬೇಕು ಮತ್ತು ತ ಎದ್ದ ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಗ್ಯಾಸ್ನ ಆನ್ ಮಾಡಾದ್ಮೇಲೆ ಸಡನಾಗಿ ನಾವು ಗ್ಯಾಸ್ನ ಆನ್ ಮಾಡಬಾರ್ದು ಗ್ಯಾ ಅಂದರೆ ಸ್ ಅಂದರೆ ಸ್ಟವ್ನ ಆನ್ ಮಾಡಬಾರ್ದು ಸ್ವಲ್ಪ ಹೊತ್ತು ಗ್ಯಾಸ್ನ ಆನ್ ಮಾಡಿ ಅದಾದ್ಮೇಲೆ ಗ್ಯಾಸ್ನ ಸ್ಟವ್ನ ಯೂಸ್ ಮಾಡ್ಬೋದು ಆಮೇಲೆ ಇನ್ನೇನು ಏನು ಎಚ್ಚರಿಕೆ ಮಾಡಬೇಕಂದ್ರೆ ಮಿಕ್ಸಿ ಮಿಕ್ಸಿ ಆಡಿಸ್ವಾಗ ಸ್ವಲ್ಪ ಪ್ಲಗ್ನ ಯಾವ ರೀತಿ ಹಾಕ್ಬೇಕು ಪ್ಲಗ್ಗಲ್ಲಿ ನೀರಿರ ಏನಾದ್ರೂ ಒದ್ದೆ ಕೈಯ್ಯಲಿ ಮುಟ್ಟಿರ್ತೀವಿ ಆ ಪ್ಲಗ್ನ ಅದನ್ನೆಲ್ಲ ಸ್ವಲ್ಪ ಗಮನದಲ್ಲಿಟ್ಕೊಳ್ಬೇಕು ಯಾಕೆಂದ್ರೆ ಕರೆಂಟ್ ಒಡೆಯೋ ಚಾನ್ಸಸ್ ಇರುತ್ತೆ ಪ್ಲಗ್ ಹಾಕ್ವಾಗ ಹುಷಾರಾಗಿ ಕರೆಕ್ಟಾಗಿ ಪ್ಲಗ್ ಹಾಕ್ತಿದ್ದೀವ ಅದನ್ನು ನೋಡಬೇಕು ಮತ್ತೆ ಹಾನು ಸುಚ್ ಹತ್ತಿರ ನೀರು ನೀರು ಅಂಶ ಏನಾದ್ರು ಇದೆಯಾ ಇಲ್ಲ ನಮ್ಮ ಕೈಯ್ಯಲ್ಲಿ ನೀರು ಒದ್ದೆ ಮಾಡ್ಕೊಂಡಿರೋದರಿಂದ ಕ ಒದ್ದೆ ಇದ್ದರೆ ಕರೆಂಟು ಹೊಡೆಯೋ ಸಾಧ್ಯತೆಗಳಿರುತ್ತೆ ಸೊ ಪ್ಲಗ್ನ ಇದು ಮಾಡಬೇಕು ಒದ್ದೆ ಇರೋದನ್ನ ಒರೆಸ್ಕೊಂಡು ಕ್ಲೀನಾಗಿ ಸುಚ್ನ ಹಾಕ್ಬೇಕು ಆಮೇಲೆ ಮಿಕ್ಸಿ ಆಡಿಸುವಾಗ ಮಿಕ್ಸಿ ಬ್ಲೇಡ್ಗಳಿರುತ್ತೆ ಅದು ಕೇರ್ಫುಲ್ಲಾಗಿ ಮಿಕ್ಸಿ ಜಾರ್ನ ನಾವು ಅದರೊಳಗೆ ಏನೇನು ಐಟಮ್ ಹಾಕಿ ನುಣ್ಣಗೆ ತೆಗೆದಾದ್ಮೇಲೆ ಅಲ್ಲೇ ಒಳಗಡೆ ಮಿಕ್ಸ್ ಮಾಡುವಾಗ ಕೈಯ್ಯನ್ನ ಹುಷಾರಾಗಿಟ್ಕೊಳ್ಬೇಕು ಯಾಕೆಂದ್ರೆ ಮಿಕ್ಸಿ ಸಡನ್ನಾಗಿ ಆನ್ ಆಗಿಬಿಟ್ರೆ ಕೈ ಕಟ್ಟಾಗೊ ಚಾನ್ಸಸ್ ಇರುತ್ತೆ ಸೊ ಮಿಕ್ಸಿನ ಕ್ಲೀನಾಗಿ ಇಟ್ಕೊಳ್ಬೇಕು ಮತ್ತೆ ಕ್ಲೀನಾಗಿ ಮೈಂಟೇನ್ ಮಾಡಬೇಕು ಮತ್ತೆ ಜಾಸ್ತಿ ಜಾರ್ಗೆ ಲೋಡ್ ಹಾಕಿ ಜಾಸ್ತಿ ಜಾಸ್ತಿ ಪದಾರ್ಥಗಳನ್ನ ಹಾಕ್ಬಿಟ್ಟು ಲೋಡ್ ಮಾಡಿದ್ರೆ ಮೇಲುಗಡೆ ಎಲ್ಲ ಹಾರಿಬಿಡುತ್ತೆ ಅದೆಲ್ಲ ಆಗ್ಬಾರ್ದು ಅಂದರೆ ಕಡಿಮೆ ಹಾಕಿ ಕಡಿಮೆ ಕ್ಲೀನಾಗೆ ಮೈಂಟೇನ್ ಮಾಡಬೇಕು ಅದಾದ್ಮೇಲೆ ಕಟ್ ತರಕಾರಿಗಳು ಕಟ್ ಮಾಡುವಾಗ ಹುಷಾರಾಗೆ ಬೆರಳುಗಳನ್ನ ಯಾವಾಗಲೂ ಕ್ಲೋಸ್ ಮಾಡ್ಕೊಳ್ಬೇಕು ಬೆರಳು ಮುಷ್ಠಿನ ಕ್ಲೋಸ್ ಮಾಡಿ ಕ್ಲೀನಾಗಿ ಸ್ವಲ್ಪ ನಿಧಾನವಾದ್ರೂ ಪರವಾಗಿಲ್ಲ ಕ್ಲೀನಾಗಿ ಕಟ್ ಮಾಡ್ಬೇಕು ಅವಾಗ ಕೈ ಕಟ್ಟಾಗೊ ಸಾಧ್ಯತೆಗಳು ಇರೋದಿಲ್ಲ ನೈಫ್ನ ಆಮೇಲೆ ಕ್ಲೀನಾಗೆ ಅದನ್ನು ತೋಳೆದಿಡ್ಬೇಕು ಸ್ವಚ್ಛತೆ ಇರಬೇಕು ಅಡುಗೆ ಮನೆಯಲ್ಲಿ ಏನೆಂದ್ರೆ ಇವಾಗ ಎಲ್ಲರ ಮನೆಯಲ್ಲೂ ಡೋರ್ಗಳು ಇರೋ ಸಿಸ್ಟಮ್ ಇರೋದರಿಂದ ಅಡುಗೆ ಮನೆಯಲ್ಲಿ ಜಿರಳೆ ಕಾಟಗಳು ಇರುತ್ತೆ ಮತ್ತೆ ಅಲ್ಲೇ ಕೈ ತೊಳೆಯೋಕೆ ಸಿಂಕ್ಗಳನ್ನ ಇಟ್ಟಿರೋದರಿಂದ ಅಲ್ಲಿ ಸ್ಮೆಲ್ ಬರೋ ಚಾನ್ಸಸ್ ಇರುತ್ತೆ ಅದನ್ನೆಲ್ನೂ ನೋಡ್ಕೊಳ್ಬೇಕು ಸಿಂಕ್ ಹೋಗೋ ಜಾಗದಲ್ಲಿ ನೀರು ಬಿಡ್ತಿವಲ್ಲಿನು ತೊಳ್ದು ತರಕಾರಿ ತೊಳ್ದಿದ್ದ ನೀರು ಪಾತ್ರೆ ಬೆಳಗಿದ ನೀರು ಅದೆಲ್ಲ ಹೋಗೋಕ್ಕೆ ನಾವು ಒಂದೊಂದು ವಾರ ಬಿಟ್ಟು ಬಿಟ್ಟು ಆ ಸಿಂಕ್ನ ನಾವು ಕ್ಲೀನ್ ಮಾಡ್ಕೊಳ್ಬೇಕು ಇಲ್ಲ ಅಂದ್ರೆ ಸ್ಮೆಲ್ ಬರುತ್ತೆ ಆ ಸ್ಮೆಲ್ಲಿಂದ ಬ್ಯಾಕ್ಟೀರಿಯಾಸ್ಗಳು ಬರುತ್ತೆ ವೈರಸ್ಗಳು ಬರುತ್ತೆ ಎಲ್ಲ ಸ್ಮೆಲ್ಲಿಂದ ಅದ್ರಿಂದಾಲೇ ಸ್ವಲ್ಪ ಮಕ್ಕಳಿರೋ ಮನೆಯಲ್ಲಿ ಕೇರ್ಫುಲ್ಲಾಗಿ ಸ್ವಚ್ಛತೆ ಇರಬೇಕು ಅಡುಗೆ ಮನೆಯಲ್ಲಿ ಯಾವಾಗಲೂ ಸ್ವಚ್ಛತೆ ಇರಬೇಕು ಕೊಳಕು ಕೊಳಕಿದ್ದರೆ ಬಂದಿದ್ದ ಗೆಸ್ಟ್ಗಳಿಗೂ ಇಷ್ಟ ಆಗೋಲ್ಲ ಮತ್ತೆ ಅದು ಮೈನ್ ಬರೋರು ನೋಡೋದು ಅಡುಗೆ ಮನೆಯೂ ಅಟ್ರ್ಯಾಕ್ಷನ್ ಆಗಿರುತ್ತೆ ಕ್ಲೀನಾಗಿರುತ್ತೆ ಅವ್ರ ಮನೆಯಲ್ಲಿ ತಿನ್ಬೋದಾ ಏನು ಅಂತ ನೋಡಬೇಕು ಕ್ಲೀನಾಗಿ ಅಡುಗೆ ಮನೆಯಲ್ಲಿ ಐ ಅಡುಗೆ ಡಬ್ಬಗಳನ್ನ ಕ್ಲೀನಾಗೆ ಒರ್ಸ್ಕೊಂಡು ಐಟಮ್ನ ಕ್ಲೀನಾಗಿ ಎತ್ತಿಡಬೇಕು ಕ್ಲೀನಾಗಿ ಬಂದವ್ರಿಗೆ ಅಟ್ರ್ಯಾಕ್ಟಿವಾಗಿಯೂ ಇರಬೇಕು ನೋಡ್ದಕ್ಷಣ ಆಕರ್ಷಕ್ವಾಗೂ ಇರಬೇಕು ಅದನ್ನು ಕ್ಲೀನಾಗಿ ಸ್ವಚ್ಛವಾಗಿ ಡಸ್ಟ್ ಬೀಳದೆ ಇರೋ ಹಾಗೆ ಒರೆಸಿ ಒರೆಸಿ ಒರೆಸಿ ಕ್ಲೀನಾಗಿಡಬೇಕು ಅಡುಗೆ ಮನೆಯಲ್ಲಿ ಮತ್ತು ನಾನು ಏನು ಮಿಸ್ಟೇಕ್ ಮಾಡಿದ್ದೆ ಒಂದ್ಸರ್ತಿ ಅಂತ ಅಂದ್ರೆ ನನಗೇನು ಎಡ್ವಟ್ಟು ಆಗಿತ್ತು ಅಂದರೆ ನಾನು ಬಿಸ್ನೀರನ್ನ ಕಾಯ್ಸೋಕ್ಕೋಗಿ ಫುಲ್ ನೀರು ಬಾಯ್ಲಾಗಿರುತ್ತೆ ನಾನೇನು ಅಂದ್ಕೊಂಡೆ ಅಯ್ಯೋ ಈ ಬಿಸಿನೀರೆ ಎತ್ಕೊಂಡ್ಬಿಟ್ಟೆ ಅಯ್ಯೋ ನಾನು ಬೀಳಿಸ್ಬಿಡ್ತೀನಿ ಬೀಳಿಸ್ಬಿಡ್ತೀನಿ ಅಂದ್ಕೊಂಡು ಏನು ಮಾಡಿದೆ ಬಿಸಿನೀರು ಕಾದು ಕಾದಿರುತ್ತಲ್ವ ನಾನೂ ಬಿಸಿನೀರೆ ಕಾಯಿಸಿಬಿಟ್ಟಿದ್ದನ್ನೇ ಏನು ಮಾಡಿದೆ ಫೋನ್ ನೋಡ್ತಾ ಕೂತ್ಕೊಂಡ್ಬಿಟ್ಟಿದೆ ನೋಡ್ತಾಯಿದ್ದರೆ ಬಿಸಿನೀರು ಫುಲ್ ಮರಳಿತ್ತು ತುಂಬ ಮರಳಿತ್ತು ಆದರೆ ನಾನೇನು ಮಾಡಿದೆ ಬಿಸಿ ಪಾತ್ರೆ ಇರು ಇರುತ್ತಲ್ಲ ಅದನ್ನ ಹಾಗೆ ಡೈರೆಕ್ಟಾಗೆ ಎತ್ತಿದ್ರೆ ನಾನು ಬೀಳಿಸ್ಕೊಂಡ್ಬಿಡ್ತೀನಂತ ಅಂದ್ಬಿಟ್ಟು ನಾನೇನು ಮಾಡಿದೆ ಅದನ್ನು ಒಂದು ಚೊಂಬಿರುತ್ತಲ್ಲ ಚೊಂಬಲ್ಲಿ ನೀರನ್ನು ಎತ್ತು ತೋಡೋಣ ತೋಡಿಬಿಟ್ಟು ಬೇರೆ ಪಾತ್ರೆಗೆ ಹಾಕೋಣ ಅಂದ್ಬಿಟ್ಟು ಅನಿ ನೀರನ್ನ ತೊಡ್ತಿದ್ದೆ ಅದೇನಾಯಿತು ಅಂದರೆ ನನ್ನ ಉಗ್ರುಗಳ ಸಂಧಿ ಇರುತ್ತಲ್ಲ ಆವಿ ಬಂದು ನನ್ನ ಉಗುರಿಗೆ ತುಂಬ ಶಾಖ ತಗುಲಿತು ಆ ಶಾಖ ತಗುಲಿದ್ದ ಕಾರಣದಿಂದ ಏನು ಮಾಡದೆ ನಾನು ಚೊಂಬಲ್ಲಿತ್ತಲ್ಲ ನೀರನ್ನ ಕೈ ಬಿಟ್ಟೆ ಆ ಕೈ ಬಿಟ್ಟ ತಕ್ಷಣ ಅದೇನಾಯಿತು ನನ್ನ ಕಾಲು ಮೇಲೆ ಫುಲ್ ಸ್ಪ್ರೆಡ್ಡಾಗಿ ಬಿದ್ಬಿಡ್ತು ಬಿದ್ದ ತಕ್ಷ್ಣ ನನ್ನ ಫುಲ್ ಉರಿ ಉರಿ ಉರಿ ಉರಿ ಅಂತಿದ್ದೆ ಅವಾಗ ತಕ್ಷ್ಣಕ್ಕೆ ನಮ್ಮನೆ ಎಲ್ಲರೂ ಬಂದರು ಬಟ್ ನಾವೇನು ಎಡ್ವಟ್ಟು ಮಾಡಿದ್ವೋ ಬಿದ್ದಷ್ಣ ನನಗೆ ತುಂಬ ಗಾಬರಿ ಆಗಿದೆ ಬಿಸ್ನೀರು ಬಿದ್ದಷ್ಣ ಬಿದ್ದಷ್ಣ ನಾವೂ ಮುನ್ನೆಚ್ಚರವಾಗಿ ಏನು ತಗೊಳ್ಬೇಕಾಗಿತ್ತು ಅಂತ ಅಂದ್ರೆ ನಮ್ಗೆ ಅವಾಗ ಗೊತ್ತಿರಲಿಲ್ಲ ಏನು ಮಾಡಬೇಕು ಅಂತ ನಾನು ಸಡನಾಗಿ ಡೆಟಲ್ ಹಾಕಿಬಿಟ್ಟಿದೆ ಅದು ತುಂಬ ಎಡವಟ್ಟಾಗಿತ್ತು ಯಾರೂ ಬಿಸಿ ತಾಗ್ದ ತಕ್ಷ್ಣ ಡೆಟಲ್ನ ಹಾಕಬೇಡಿ ಯಾಕಂದ್ರೆ ಅದು ಇನ್ನೂ ಕೆಮಿಕಲ್ ಅಲ್ವ ಇನ್ನೂ ಉರಿಯುತ್ತೆ ಇನ್ನೂ ಒಳಗಡೆ ಸ್ಕಿನ್ನ ಡ್ಯಾಮೇಜ್ ಮಾಡುತ್ತೆ ಅದಾದ್ಮೇಲು ನಾನು ಆಸ್ಪೆಟ್ಲಗೋಗಿ ಆಸ್ಪೆಟ್ಲಲ್ಲಿ ಟ್ರೀಟ್ಮೆಂಟ್ ತಗೊಂಡೆ ಮೂರು ದಿನ ಆವಾಗ ನನ್ನ ನೋಡೋಕೆ ಎಲ್ಲರೂ ನಮ್ಮ ಆಂಟಿ ಅಂಕಲು ಎಲ್ಲರೂ ಬಂದಿದ್ದರು ಅಂದರೆ ನನಗೆ ಒಂದೊಂದು ಸರ್ತಿ ನಂಗೆ ಇವಾಗ ಫೇವ್ರೆಟ್ ಡ್ರೆಸ್ಗಳನ್ನ ಹಾಕ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ ಇವಾಗ ನನ್ನ ಲಾಂಗ್ ಡ್ರಸ್ಸ್ ಹಾಕಬೇಕು ಅಂದರೆ ಅದು ನನ್ನ ಕಾಲಿಗೆ ಬಂದು ತಡೀತಿತ್ತು ಅದು ನನ್ನ ಕಾಲೇಜ್ ಲೈಫಗೆ ನಾನು ಅವಾಗ ಓದ್ತಿರೋ ಕಾರಣ ನನ್ನ ಕ್ಲಾಸ್ರೂಮ್ ಬಂದು ಮೂರನೆ ಮಹಡಿಯಲ್ಲಿರ್ತಿತ್ತು ನನಗೆ ಹತ್ಕೊಂಡು ಹೋಗೋಕ್ಕಾಗ್ತಿರ್ಲಿಲ್ಲ ಅವಾಗ ನನ್ನ ಕಾಲೇಜ್ ನನ್ನ ಕ್ಲಾಸ್ಮೆಂಟ್ಸ್ ಎಲ್ಲರೂ ಸಪೋರ್ಟ್ ಮಾಡಿದ್ರು ನನ್ನ ಕ್ಲಾಸ್ಮೆಂಟ್ಗೆಂಗೆ ಬಿಸ್ನೀರು ಚೆಲ್ಲಿ ಕಾಲು ಏಟಾಗಿದೆ ನಾವು ಕ್ಲಾಸ್ನ ಮೇಲೆ ಹತ್ತೋಕ್ಕಾಗೋಲ್ಲ ಅವ್ಳಿಗೆ ಸೊ ಎಲ್ಲರೂ ಕೆಳಗೆ ಕೂತ್ಕೊಂಡು ಪಾಠ ಕೇಳ್ತೀವಿ ಕೆಳಗಡೆ ಫಶ್ಟ್ ಫ್ಲೋರಲೇ ರೂಮಲಿ ಎಲ್ಲರೂ ಬಂದು ಹಾಗೆಯೇ ನನ್ನ ಮುಖ್ಯೋಪಾಧ್ಯಾಯರು ನನಗೆ ಟೀಚರ್ಸು ಲೆಚ್ಚರರ್ಸು ಎಲ್ಲರೂ ಸಪೋರ್ಟ್ ಮಾಡಿ ನನಗೆ ಆ ಕ್ಲಾಸ್ ರೂಮಲ್ಲೇ ಕೆಳಗಡೆ ಮಹಡಿಯಲ್ಲೆ ನನಗೆ ರೂಮಲ್ಲಿ ಜಾಗ ಮಾಡಿ ನನಗೋಸ್ಕರ ನನ್ನ ಫ್ರೆಂಡ್ಸ್ ಎಲ್ಲರೂ ಅಲ್ಲೇ ಬಂದು ಪಾಠಾನ ಕೇಳ್ತಾಯಿದ್ದರು ಎಲ್ಲರೂ ಕೇಳ್ತಿದ್ರು ಹೇಗೆ ಮಾಡ್ಕೊಂಡು ಹುಷಾರಾಗಿದ್ದೀಯಾ ಹೇಗೆ ಅಂತ ನನ್ನ ಫ್ರೆಂಡೂ ಅಷ್ಟೇ ತುಂಬ ಟೇಕ್ ಕೇರ್ ಮಾಡಿದ್ರು ನನ್ನ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಕಾಲಿಗೆ ಅವಾಗ ನಂಗೆ ಫುಲ್ ಲಾಂಗ್ ಡ್ರಸ್ ಹಾಕೋಕ್ಕಾಗ್ತಿರಲಿಲ್ಲ ಮತ್ತೆ ಕಾಲೇಜಲ್ಲಿ ಯೂನಿಫಾಮ್ ಇತ್ತು ಯೂನಿಫಾಮ್ ಹಾಕೋಕ್ಕಾಗ್ತಿರ್ಲಿಲ್ಲ ಅವಾಗ ನಾನು ಟೀಚರ್ಸ್ ಹತ್ತಿರ ಪರ್ಮಿಷನ್ ತಗೊಂಡು ನಾನು ಶಾರ್ಟ್ ಡ್ರಸ್ಗಳನ್ನ ಅಂದರೆ ಗಾಯಕ್ಕೆ ಬಟ್ಟೆ ತಾಗದೇ ಇರೋ ಥರ ಬಟ್ಟೆಗಳನ್ನ ಹಾಕೊಂಡು ಕಾಲೇಜಿಗೆ ಹೋಗ್ತಿದ್ದೆ ಕಾಲೇಜಲ್ಲಿ ತುಂಬ ಸಪೋರ್ಟ್ ಮಾಡಿದ್ರು ನನಗೆ ಅವಾಗ ಸ್ವಲ್ಪ ಒಂದು ವೈವ ನಡೆವಾಗ ಏನೋ ಮೇಲೆ ಹೋಗೋಕ್ಕಾಗ್ತಿಲ್ಲ ಅವಾಗ ಸ್ವಲ್ಪ ಎಲ್ಲರೂ ಬೈದರು ಯಾಕೆ ಇಷ್ಟು ಗಾಯ ಇಟ್ಕೊಂಡು ಯಾಕೆ ಇಷ್ಟು ಮೇಲೆ ಬಂದೆ ಯಾಕೆ ಬಂದೆ ಅಂತ ಎಲ್ಲರೂ ಕೇಳಿದ್ರು ಅವಾಗ ಸಪೋರ್ಟ್ ಮಾಡಿದ್ರು ಆಮೇಲೆ ನಮ್ಮಣ್ಣಂದಿರೂ ಅಷ್ಟೇ ನಂಗೆ ತುಂಬ ಏಟಾಗಿದ್ದಾಗ ನನಗೆ ಕಾಲೇಜ್ಗೋಗಬೇಕು ಅಂದಾಗ ನನ್ನ ಕರ್ಕೊಂಡೋಗಿ ಕರ್ಕೊಂಡು ಬರ್ತಾಯಿದ್ದರು ನಮ್ಮ ಆಂಟಿ ಅಂಕಲ್ ಎಲ್ಲರೂ ನನ್ನನ್ನ ನೋಡೋಕೆ ಬಂದರು ನೋಡೋಕೆ ಬಂದಾಗ ಬೇಜಾರಾಗ್ತಿತ್ತು ನನ್ನ ಕಾಲು ಹಿಂಗಾಗಿರೋದ್ಕೆ ಎಲ್ಲರೂ ಬಂದು ನೋಡ್ತಾಯಿದ್ದಾರಲ್ಲ ಏನಕ್ಕೆ ಇದು ಮಾರ್ಕ್ ಹಾಗೆ ಉಳ್ಯುತ್ತಲ್ಲ ಅಂತ ಬೇಜರಾಗ್ತಿತ್ತು ಬಟ್ ಸರಿಯಾದ ಟ್ರೀಟ್ಮೆಂಟ್ ತಗೊಂಡಿರೋ ಕಾರಣ ನನಗೆ ಮಾರ್ಕ್ಸ್ ಎಲ್ಲ ಹೋಯ್ತು ಡಾಕ್ಟ್ರು ಹತ್ರ ನಾನು ಮೂರ್ನಾಲ್ಕು ದಿನ ಹೋದೆ ಟ್ರೀಟ್ಮೆಂಟ್ ಡ್ರಸ್ಸಿಂಗ್ ಮಾಡ್ಸ್ಕೊಂಡೆ ಗಾಯನ ಒಣಗ್ಸ್ಕೊಂಡೆ ಸೊ ಯಾವಾಗಲೂ ನಾವು ಬಿಸಿನೀರು ಬಿಸಿಯೋ ಎಣ್ಣೆ ಕಾಯಿಸೋ ಇದು ಮಾಡುವಾಗ ಕೇರ್ಫುಲ್ ಆಗಿರಬೇಕು ಯಾಕೆಂದ್ರೆ ನಾವು ಅದರಿಂದ ಮಕ್ಕಳೂನು ದೂರ ಇಡಬೇಕು ಮತ್ತೆ ಬಿಸಿನೀರು ಇದು ಮ ಸ್ವಲ್ಪ ತಣ್ಣಗಾದಮೇಲೆ ಬಟ್ಟೆಲ್ಯಾರು ಇಟ್ಕೊಳ್ಳಿ ಇಲ್ಲಿ ಇಕ್ಕಳ ಅಂತ ಇರುತ್ತಲ್ಲ ನಮಗೆ ಇಕ್ಳದ್ದಾದ್ರೂ ಹಿಡಿಸ್ಕೊಳ್ಳಿ ಇನ್ನೊಂದು ಏನು ಅಂತ ಅಂದರೆ ಇದು ನನ್ನ ಎಕ್ಸ್ಪೀರಿಯೆನ್ಸ್ ಅಲ್ವ ಮತ್ತೆ ನಮ್ಮ ಅಕ್ಕನ ಮಗಳೂ ಅಷ್ಟೇ ಬಿಸ್ಕೆಟ್ ಮಾಡೋಕ್ಕೋಗ್ತೀವಿ ಅಂದ್ಬಿಟ್ಟನೇ ಆ ಬಿಸ್ಕೆಟ್ ಎಣ್ಣೆನ ಬಗ್ಗಿಸ್ಕೊಂಡ್ಬಿಟ್ಟಿದ್ವೋ ಕೈಯ್ಯೆಲ್ಲ ಏಟಾಗಿತ್ತು ಆ ಥರ ಎಲ್ಲ ಮಾಡ್ಕೊಳ್ಬಾರ್ದು ಏಕೆಂದ್ರೆ ಎಣ್ಣೆ ಕಾದಿರುವಾಗ ಮಾರ್ಕ್ಸ್ ಬರುತ್ತೆ ಬಿದ್ದ ಏನಾದ್ರೂ ಬಿದ್ದಷ್ಣ ಬಿಸಿನೀರಾಗ್ಲಿ ಎಣ್ಣೆ ಆಗಿ ಕಾದಿರೋ ಎಣ್ಣೆ ಏನಾದ್ರು ಮೈ ಮೇಲೆ ಕೈ ಮೇಲೆ ತದ ತಕ್ಷಣ ಬಿದ್ದ ತಕ್ಷ್ಣ ನಾವು ಏನು ಮಾಡಬೇಕು ಅಂದರೆ ಟೂತ್ಪೇಸ್ಟ್ ಇಲ್ಲ ಅಂದ್ರೆ ಹುಣ್ಸೆ ಹಣ್ಣು ರಸಾನ ಫಶ್ಟು ಕೈ ಮೇಲೆ ಹಾಕಬೇಕು ಇಲ್ಲ ಬರ್ನರ್ ಅಂತ ಸಿಗುತ್ತಲ್ಲ ಆಯಿಟ್ಮೆಂಟು ಅದನ್ನು ಕೈಮೇಲೆ ಹಾಕಿ ಇದು ಮಾಡಬೇಕು ಫಶ್ಟು ಆಮೇಲೆ ಗಾಬರಿ ಆಗಿರೋರಿಗೆ ತುಂಬ ಗಾಬರಿ ಮಾಡಬಾರ್ದು ಸಾಂತ್ವಾನ ಹೇಳಬೇಕು ಏನೂ ಆಗಿಲ್ಲ ಸಮಾಧಾನ್ವಾಗಿರ್ಬೇಕು ಸಮಾಧಾನ್ವಾಗಿರ್ಬೇಕು ಸಮಾಧಾನವಾಗಿರು ಅಂತ ಹೇಳ್ತಾಯಿರಬೇಕು ಅವ್ರಿಗೆ ಟ್ರೀಟ್ಮೆಂಟ್ನ ಡಾಕ್ಟ್ರ್ ಹತ್ರ ಫಶ್ಟು ಮನೇಲೆ ಸ್ವಲ್ಪ ಹುಣ್ಸೆ ಹಣ್ಣು ರಸನ ಹಾಕಿ ಇಲ್ಲ ಅಂದ್ರೆ ಟೂತ್ಪೇಸ್ಟ್ ಹಾಕಿದ್ರೆ ಒಪ್ಳೆ ಬರಲ್ಲ ಒಪ್ಳೆ ಬಂದು ಆಮೇಲೆ ಮಾರ್ಕ್ಸು ಉಳಿಯೋಲ್ಲ ಆಮೇಲೆ ಸುಟ್ಟಿರೋ ಕಲೆಯೂ ಉಳಿಯೋಲ್ಲ ಅದಕ್ಕೋಸ್ಕರ ಫಶ್ಟು ಹುಣ್ಸೇ ಹಣ್ಣು ರಸ ಎಲ್ಲ ಟೂತ್ಪೇಸ್ಟ್ ಹಾಕಿ ಇದು ಮಾಡಿಕೊಳ್ಳಿ ಅದಾದ್ಮೇಲೆ ಹತ್ತಿರದಲ್ಲಿರೋ ಕ್ಲಿನಿಕ್ ಹೋಗಿ ಒಂದು ಸಪ್ಟಿಕ್ ಆ್ಯಂಟಿ ಬಯೋಟಿಕ್ ಇಂಜೆಕ್ಷನ್ ಕೊಡ್ತಾರೆ ಇಂಜೆಕ್ಷನ್ನ ತೊಗೊಂಡು ಸ್ವಲ್ಪ ಅವರೇ ಟ್ರೀಟ್ಮೆಂಟ್ ಮಾಡ್ತಾರೆ ಡ್ರಸಿಂಗ್ ಮಾಡ್ತಾರೆ ಕ್ಲೀನಾಗಿ ಮಾಡಿಸ್ಕೊಳ್ಳಿ ಅದು ಮಾಡ್ತಾನೆ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಕಡಿಮೆ ಆಗುತ್ತೆ ಸೊ ಇನ್ನೇನು ಮುನ್ನೆಚ್ಚರಿಕೆ ಮಾಡ್ಕೊಳ್ಬೇಕೆಂದ್ರೆ ಅಡುಗೆ ಮನೇಲಿ ಜಿರಳೆಗಳ ಕಾಟನ ತಡಿಬೇಕು ಅಂದರೆ ಆಗಾಗ ಒಂದು ವಾರದಲ್ಲಿ ಮೂರು ದಿನಕ್ಕೊಂದು ಸತೆನಾರಾ ಅಡುಗೆ ಮನೆ ಕ್ಲೀನಾಗಿ ವಾಶ್ ಮಾಡಿ ಅಂದರೆ ಕ್ಲೀನಾಗಿ ವಾಶ್ ಮೀನ್ಸ್ ಸ್ವಚ್ಛತೆ ಬಟ್ಟೆಯಲ್ಲೇ ಕ್ಲೀನಾಗಿ ಎಲ್ಲ ಒರ್ಸ್ಕೊಂಡು ಸೋಸ್ಕೊಳ್ಬೇಕು ಹಕ್ಕಿಯಲ್ಲಿ ಅಕ್ಕಿ ಅನ್ನ ಮಾಡುವಾಗ ಹುಳಗಳು ಬರುತ್ತೆ ಅಕ್ಕಿಯಲ್ಲಿ ಹುಳಗಳು ಬಂದಾಗ ಹಕ್ಕಿ ಹುಳ ಬರಬಾರ್ದು ಏನು ಮಾಡಬೇಕು ಅಂದರೆ ಅಲ್ಲಿಗೆ ಬೇವಿನೆಲೆ ಇಟ್ಟರೆ ಹಕ್ಕಿಗೆ ಅಕ್ಕಿ ಚೀಲಕ್ಕೆ ಬೇವಿನೆಲೆ ಹಾಕ್ದ್ರೆ ಯಾವ್ದೇರತ ಹುಳಗಳು ಬರೋಲ್ಲ ಸಕ್ಕರೆ ಡಬ್ಬಕ್ಕೆ ಇರುವೆ ಬರತ್ತೆ ಅಂದರೆ ಸಕ್ಕರೆ ಡಬ್ಬಕ್ಕೆ ನಾವು ಚಕ್ಕೆ ಲವಂಗ ಕಾಳುಗಳು ಹಾಕಿದ್ರೆ ಅಲ್ಲಿಗೆ ಇರುವೆಗಳು ಬರೋಲ್ಲ ಆ ಕಾಟ ಬರೋಲ್ಲ ಮತ್ತೆ ಹುಳ ಕಾಳುಗಳನ್ನ ಕಾಳ್ಗಳಲ್ಲಿ ಹುಳ ಬರಬಾರ್ದು ಅಂದರೆ ಅದನ್ನು ಕ್ಲೀನಾಗೆ ಸೋಸಿ ಒಂದು ಡಬ್ಬ ಅಂತಲೇ ರೆಫ್ರಿಜರೇಟರಲ್ಲಿ ಇಟ್ಬಿಟ್ರೆ ಅದ್ರಲ್ಲೂ ಹೇನು ಹುಳ ಬರೋಲ್ಲ ಹಾಳಾಗೋಲ್ಲ ಮತ್ತೆ ಇನ್ನೇನು ವಾಶ್ ಶಿಂಕು ಸಿಂಕಾಗಿ ಬಂದಾಗ ಸಿಂಕಲ್ಲಿ ಕ್ಲೀನಾಗೆ ವಾರ್ ಮಾಡುವಾಗ ನಾವು ತರಕಾರಿಗಳ್ನೆಲ್ಲ ಹಾಗೆಯೇ ಸಿಂಕಿಗೆ ಹಾಕಬಾರ್ದು ಸಿಂಕಲ್ಲಿ ಯಾಕೆಂದ್ರೆ ಕಟ್ಕೊಂಡ್ಬಿಡುತ್ತೆ ಸಿಂಕೂ ಸೊ ಅವಾಗ ಅದನ್ನು ಕಟ್ಕೊಳ್ಬಾರ್ದು ಅಂದರೆ ಅದನ್ನು ತರಕಾರಿಗಳ್ನ ನಾವು ಒಂದು ಕವರ್ಗಾಗಲಿ ಇಲ್ಲ ಅದಕ್ಕೆ ಅಂತ ಬೌಲ್ಗಳಾಗಲಿ ಇಡಬೇಕು ಅದಾದ್ಮೇಲೆ ಅಡುಗೆ ಮನೆಯಲ್ಲಿ ಹಸಿ ಕಸವೇ ಬೇರೆ ಬೇರೆ ಮಾಡಬೇಕು ಒಣ ಕಸವೇ ಬೇರೆ ಮಾಡ್ಬೇಕು ಇದು ಪರಿಸರಕ್ಕೂ ಹೆಲ್ಪ್ ಆಗುತ್ತೆ ಮತ್ತೆ ಮನೆಯವ್ರಿಗೂ ಹೆಲ್ಪ್ ಆಗುತ್ತೆ ಮತ್ತೆ ಹೇಳ್ತಿದ್ದೀನಿ ಬಿಸ್ನೀರು ಮುಟ್ಟುವಾಗ ಅದಕ್ಕೆ ಬಟ್ಟೆ ಯೂಸ್ ಮಾಡಿ ಕ್ಲೀನಾಗಿರೋ ಬಟ್ಟೆ ಯೂಸ್ ಮಾಡಬೇಕು ಯಾವುದೇ ಮಾಡಬೇಕು ಅಡ್ಗೆ ಮನೇಲಿ ಸ್ವಚ್ಛತೆಯನ್ನು ಉಳ್ಸ್ಕೊಳ್ಬೇಕು ಸಿಂಕನ್ನು ಕ್ಲೀನಾಗಿ ಇಟ್ಕೊಳ್ಬೇಕು ಚಾಕುಗಳನ್ನ ತೋಳೆದಿಡ್ಬೇಕು ಸಿಸರ್ ಕಟ್ ಮಾಡುವಾಗ ಸಿಸರಲ್ಲಿ ಕೊಳೆ ಇರುತ್ತೆ ಒಂದೊಂದು ಅದನ್ನು ಮನೆ ಯೂಸ್ಗೆಲ್ಲ ಮಾಡಬಾರ್ದು ಬರೀ ಅಡುಗೆ ಮನೆಗೆ ಅಂತಲೇ ಒಂದು ಸಿಸರ್ ಇಡಬೇಕು ಕತ್ತರಿ ಇಡಬೇಕು ಅದಕ್ಕೆ ಅಂತಲೇ ಒಂದು ಮಣೆ ಇಟ್ಟಿರಬೇಕು ಅದನ್ನೆಲ್ಲ ಸ್ವಚ್ಛವಾಗಿ ನೀರಲ್ಲಿ ತೊಳೆದು ಏನೇ ಮಾಡುವಾಗ ನೀರಲ್ಲಿ ವಾಶ್ ಮಾಡಿ ಮತ್ತೆ ಕಟ್ ಮಾಡಿ ಮತ್ತೆ ಅದು ಕೆಲಸ ಮುಗ್ದಾದ್ಮೇಲೆ ಮತ್ತೆ ವಾಶ್ ಮಾಡಿ ಒಂದು ಜಾಗದಲ್ಲಿ ಪರ್ಟಿಕ್ಯುಲರ್ ಜಾಗದಲ್ಲಿ ಇಟ್ಟರೆ ಅದು ಸೇಫ್ ಆಗಿರುತ್ತೆ ಮತ್ತೆ ಕಟ್ ಮಾಡುವಾಗಲೂ ಅಷ್ಟೇ ಮುಷ್ಠಿನಾ ಹುಷಾರಾಗಿ ಕಟ್ಟು ಕ್ಲೀನಾಗಿ ಚಕ್ ಮ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಬೋದು ಈ ಮಾಡಬೇಕು ಮತ್ತೇ ಕ್ಲೀನಾಗಿ ಮತ್ತೆ ಸಿಲಿಂಡರ್ನೂ ಅಷ್ಟೇ ರಾತ್ರಿ ಮಲಗುವಾಗ ಆಫ್ ಮಾಡಿ ಮಲಗಬೇಕು